ರಾತ್ರಿ ವೇಳೆ ನಾನು ಆಪೀಸ್ನಿಂದ ಬಂದ ತಕ್ಷಣ ಹಾಟೋಗೆ ಕಾಯುತ್ತ ಇದ್ದೆ ಆದರೂ ಎಲ್ಲೋ ಒಂದು ಕಡೆ ಭಯ ಯಾರು ಏನು ಮಾಡುತ್ತಾರೆಂಬುವುದನ್ನು ಆದರೂ ನಾನು ಎಲ್ಲವನ್ನು ನೋಡಿಕೊಳ್ಳಬೇಕು ಅದರ ಜೊತೆಯಲ್ಲೇ ನಾನು ಮನೆಯನ್ನು ಸೇಫಾಗಿ ತಲುಪಬೇಕಾದ ಕಾರಣದಿಂದಾಗಿ ಬಹಳಷ್ಟು ಪ್ರಯತ್ನ ಮಾಡಿದೆ ಅಲ್ಲಿಗೂ ಧೈರ್ಯ ಮಾಡಿ ಕೊನೆಗೂ ಆಟೋದವ ಆಟೊ ಕರೆದು ಅದನ್ನು ಹತ್ತಿಕೊಂಡೆ ಅಲ್ಲಿಂದ ನಾನು ಮನೆಗೆ ಹೋಗುವ ತನಕವೂ ಭಯ ಏಕೆಂದರೆ ಆಟೋದವನನ್ನು ನಂಬಲು ಸಾಧ್ಯವಾಗುತ್ತಿಲ್ಲ ಅದಕ್ಕೆ ಕಾರಣ ನನಗೆ ಬಹಳಷ್ಟು ಭಯ ಆಗ್ತಿತ್ತು ಯಾಕಂದರೆ ಇವತ್ತಿನ ದಿನದಲ್ಲಿ ಯಾವ ಆಟೋದವನನ್ನು ಕೂಡ ನಾನು ನಂಬೊಕ್ಕೆ ಅಷ್ಟೊಂದು ಇಷ್ಟವಾಗೋದಿಲ್ಲ ಅದು ಬೆಳಿಗ್ಗೆ ಹೊತ್ತಿನಲ್ಲಿ ನಂಬಬಹುದು ಆದರೆ ಸಂಜೆ ಹೊತ್ತಿನಲ್ಲಿ ನಂಬೋದು ಬಹಳ ಕಷ್ಟ ಅದು ರಾತ್ರಿಯಲ್ಲಿ ನಂಬಲು ಬಹಳ ಕಷ್ಟ ಯಾಕಂದರೆ ಇವತ್ತಿನ ದಿನ ಯಾರು ಎಲ್ಲಿ ಕಳ್ಳತನ ಮಾಡುತ್ತಾರೆ ಅನ್ನೋದು ಗೊತ್ತಿಲ್ಲ ಆದ ಕಾರಣದಿಂದ ಬಹಳಷ್ಟು ತೊಂದರೆಯನ್ನು ಅನುಭವಿಸುತ್ತಿದ್ದೆ ಆದರೂ ಕೂಡ ನಾನು ಧೈರ್ಯ ಮಾಡಿ ಆಟೊವನ್ನು ಹತ್ತಿದೆ ಆದರೆ ಆಟೊದವನು ಬಹಳ ಒಳ್ಳೆಯ ಮನಸ್ಸಿನವನು ನನ್ನನ್ನು ಬಹಳಷ್ಟು ತನ್ನ ತಮ್ಮನ ರೀತಿಯಲ್ಲೇ ತನ್ನ ಅಕ್ಕನ ರೀತಿಯಲ್ಲೇ ತನ್ನ ತಂಗಿಯ ರೀತಿಯಲ್ಲೇ ನೋಡಿಕೊಂಡು ಕೊನೆಗೆ ನನ್ನ ಮನೆಯನ್ನು ನನಗೆ ಸೇಫಾಗಿ ತಲ್ಪಿಸಿದ ಅವನಿಗೆ ಯಾವ ರೀತಿ ಧನ್ಯವಾದ ಹೇಳಿದರೂ ಕೂಡ ಸಾಲದು ಅದಕ್ಕೆ ಅವನಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ